ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ನಮ್ಮ ಮಣ್ಣು ಹಾಳಾಗುತ್ತಿದೆ ರಾಸಾಯನಿಕ ಕೀಟನಾಶಕದಲ್ಲಿ ರಸಾಯನ ಇರುತ್ತದೆ ಈ ರಸಾಯನ ನಮ್ಮ ಮಣ್ಣಿನಲ್ಲಿ ಬೆರೆಸಿದರೆ ನಮ್ಮ ಮಣ್ಣು ಹಾಳಾಗುತ್ತದೆ ಮತ್ತು ಇದರಲ್ಲಿ ಬೆಳೆಯುವ ಬೆಳೆಯೂ ಉಚಿತವಿರುವುದಿಲ್ಲ ಇದರಲ್ಲಿ ಬೆಳೆಯುವ ಬೆಳೆ ನಾವು ಸೇವಿಸಿದರೆ ನಮ್ಮ ಆರೋಗ್ಯವನ್ನು ಆರೋಗ್ಯವನ್ನು ಬೇಗ ಹಾಳಾಗುತ್ತದೆ ಮತ್ತು ನಮ್ಮ ಆರೋಗ್ಯ ಆಯುಷ್ಯ ಆಯುಷ್ಯ ಸ್ವಲ್ಪ ಕಡಿಮೆ ಆಗುತ್ತದೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತದೆ ಅದು ಅದು ಸುಮಾರು ಬೇರೆ ಅನೇಕ ಖಾಯಿಲೆಗಳು ನಮಗೆ ಬಂದು ಬಂದು ವಕ್ಕರಿಸಿಕೊಳ್ಳುತ್ತವೆ ಮತ್ತು ಈ ರಾಸಾಯನಿಕ ಕೀಟನಾಶಕಗಳು ನಾಶಕಗಳು ಬಳಸುವುದರಿಂದ ಈ ತರಕಾರಿ ಅಥವಾ ಬೆಳೆಯಲ್ಲಿ ಇರುವ ಪೌಷ್ಟಿಕಾಂಶವು ಕಡಿಮೆ ಆಗುತ್ತದೆ ಮತ್ತು ಈ ಕಡ್ಮೆ ಆಗಿರುವ ಪೌಷ್ಟಿಕಾಂಶದ ನಾವು ಸೇವಿಸಿದರೆ ಈ ತರಕಾರಿ ಅಥವಾ ಬೆಳೆಯನ್ನು ನಮ್ಮ ಆರೋಗ್ಯಕ್ಕೆ ಹಾನಿಕರ